ಭಾರತದಲ್ಲಿ ಅಧಿಕೃತ ಭಾಷೆಗಳಂತ ಹದಿಮೂರು ಭಾಷೆಗಳು ನಮ್ಮ ಸಂವಿಧಾನದಲ್ಲಿ ಮಾನ್ಯವಾಗಿದೆ ಅದ್ರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಹಿಂದಿ ಇಂಗ್ಲೀಷು ಕನ್ನಡ ತಮಿಳು ಉರ್ದು ಸಂಸ್ಕ್ರತ ಒರಿಯಾ ಮಲಯಾಳಿ ಗುಜರಾತಿ ಬಂಗಾಲಿ ಕಾಶ್ಮೀರಿ ಇತ್ಯಾದಿ ಹದಿಮೂರು ಭಾಷೆಗಳನ್ನು ದೇಶದಲ್ಲಿ ಸಾಮಾನ್ಯವಾಗಿ ಬಳ್ಸ್ತಾರೆ ಸಾಮಾನ್ಯವಾಗಿ ಬಳಸುವ ಭಾಷೆಗಳು ಯಾವುದೆಂದರೆ ನಮಗೆ ಇಂಗ್ಲೀಷೂ ಹಿಂದಿ ಹಿಂದಿಯನ್ನು ಸಾಮಾನ್ಯವಾಗಿ ಬಳಸ್ತಾ ಬಳಸ್ತಾರೆ ಭಾಷೆಗಳ ವೈವಿಧ್ಯತೆಯಂತ ಹೇಳಿದ್ರೆ ಒಂದು ಪ್ರಾಂತ್ಯದಿಂದ ಒಂದು ಪ್ರಾಂತ್ಯಕ್ಕೆ ಭಾಷೆಗಳು ಬದಲಾಗ್ತಾ ಹೋಗ್ತದೆ ಈಗ ನೀವು ನೋಡ್ಬೇಕಾರ್ ರಾಜ್ಯದಿಂದ ರಾಜ್ಯಕ್ಕೆ ಈ ಭಾಷೆಗಳೂ ಸಾಮಾನ್ಯವಾಗಿ ರಾಜ್ಯದಿಂದ ರಾಜ್ಯಕ್ಕೆ ಬೇರೆ ಬೇರೆ ಭಾಷೆಗಳಿವೆ ಉದಾಹರ್ಣೆಗೆ ಹೇಳ್ಬೇಕಾದ್ರ್ ನಿಮಗೆ ಕರ್ನಾಟಕದಲ್ಲಿ ಕನ್ನಡ ತಮಿಳ್ನಾಡಲ್ಲಿ ತಮಿಳು ಕೇರಳದಲ್ಲಿ ಮಲಯಾಳಿ ಮತ್ತು ಮಹಾರಾಷ್ಟ್ರದಲ್ಲಿ ಮರಾಠಿ ಮತ್ತು ಹಿಂದಿ ಇದೆ ಇದೇ ಥರ ಮದ್ ಗುಜರಾತಲ್ಲಿ ಗುಜರಾತಿ ವೆಶ್ಟ್ ಬೆಂಗಾಳಲ್ಲಿ ಬಂಗಾಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಹಿಂದಿ ಇದೇ ಥರ ಇವು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಭಾಷೆ ಅಷ್ಟೇ ಅಲ್ಲದೆ ಒಂದು ರಾಜ್ಯದಲ್ಲಿ ಹೆಚ್ ಕಡ್ಮೆ ಈ ಕರ್ನಾಟಕದಲ್ಲಿ ಹೆಚ್ ಕಡ್ಮೆ ಒಂದು ಈ ಹದಿನೈದು ಇಪ್ಪತ್ತಕ್ಕಿಂತ ಹೆಚ್ಚಿನ ಭಾಷೆಗಳನ್ನು ಮಾತಾಡ್ತಾ ಕನ್ನಡದಲ್ಲಿ ಕನ್ನಡ ಕನ್ನಡ ತುಳು ಕೊಂಕಣಿ ಮತ್ತು ಹವ್ಯಕ ಬಾ ಹವ್ಯಕ ಭಾಷೆ ಬೆಂಗ್ಳೂರು ಬೆಂಗ್ಳೂರ್ ಕನ್ನಡ ಮಂಡ್ಯ ಕನ್ನಡ ಅಂತೇಳಿ ಒಂದೊಂದು ಜಿಲ್ಲೆಗೆ ಒಂದೊಂದು ಭಾಷೆ ಅಂತೇಳಿ ಮಾತಾಡ್ತಾ ಇದ್ದಾರೆ ಭಾಷೆಗಳೂ ವೈವಿಧ್ಯಮಯವಾಗಿ ತಮ್ಮ ವೈವಿಧ್ಯತೆಯನ್ನು ಮತ್ತು ಆ ಪ್ರಾಂತ್ಯದ ವೈಶಿಷ್ಟ್ಯತೆಯನ್ನು ಸಾರುತ್ತವೆ ಅಂತೇಳಿ ನನ್ನ ಅಭಿಪ್ರಾಯ